ಶಿವಮೊಗ್ಗ ಜಿಲ್ಲೆಯಲ್ಲಿ ಜನರು ಪ್ರತಿನಿತ್ಯ ಒಂದು ದೊಡ್ಡ ಸವಾಲು ಎದುರಿಸುತ್ತಿರುವುದು ಎಂದರೆ ರಸ್ತೆ ರಸ್ತೆ ಯಾವ ಒಂದು ರಸ್ತೆಯೂ ಚೆನ್ನಾಗಿಲ್ಲ ಎಲ್ಲ ಗುಂಡಿಗಳು ಸ್ವಲ್ಪ ದೂರಕ್ಕೆ ಹೋದರೆ ಗುಂಡಿ ಇನ್ನೊಂದ್ಚೂರು ದೂರಕ್ಕೆ ಹೋದರೆ ಗುಂಡಿ ಬರೀ ಗುಂಡಿಗಳೇ ಇರೋದರಿಂದ ಮಾಡ್ತಾರೆ ಮಳೆಗಾಲ ಬಂದಾಗ ಸ್ವಲ್ಪ ಅದರ ಮೇಲೆ ವರ್ಕ್ ಮಾ ಅದರ ಮೇಲೆ ಸ್ವಲ್ಪ ಪ್ಯಾಚಪ್ ಮಾಡಿದರೆ ಮುಗೀತು ಮತ್ತೆ ಜೋರು ಮಳೆ ಬಂದರೆ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ ಹಾಗಾಗಿ ರಸ್ತೆಗಳನ್ನು ನೀವು ಮೊದಲು ಸರಿ ಮಾಡಬೇಕು ಅಂತ ನಾನು ಪ್ರತಿನಿಧಿಗಳಲ್ಲಿ ಕೇಳಿಕೊಳ್ತೀನಿ ಎರಡನೇ ಸಮಸ್ಯೆ ಅಂದರೆ ವಾಯುಮಾಲಿನ್ಯ ವಾಯುಮಾಲಿನ್ಯದ ಬಗ್ಗೆ ಅಂತು ಹೇಳೋದಕ್ಕೆ ಆಗಲ್ಲ ಯಾಕಂದರೆ ಎಷ್ಟು ವಾಹನಗಳು ರಸ್ತೆಯಲ್ಲಿದೆಯೋ ಅಷ್ಟು ನಮಗೆ ವಾಹ ವಾಯುಮಾಲಿನ್ಯ ಆಗೇ ಆಗತ್ತೆ ಹಾಗಾಗಿ ನೀವು ಹೊಗೆ ಕಂಟ್ರೋಲನ್ನು ನೀವು ಮಾಡಲೇಬೇಕಾಗತ್ತೆ ವಾಯುಮಾಲಿನ್ಯ ಆಗೋದರಿಂದ ಎಷ್ಟು ಸಮಸ್ಯೆಗಳು ಬ್ರೀತಿಂಗ್ ಸಮಸ್ಯೆ ಬರತ್ತೆ ಉಸಿರಾಟದ ಒಂದು ಸಮಸ್ಯೆ ಬರತ್ತೆ ಆಮೇಲೆ ಹೋಗೋ ಬರೋ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ ದೊಡ್ಡವರಿಗೆ ಕಷ್ಟ ಆಗುತ್ತೆ ಆ ಬರೀ ಆರೋಗ್ಯದಲ್ಲಿ ತುಂಬಾನೆ ವ್ಯತ್ಯಯವಾಗುತ್ತೆ ಆರೋಗ್ಯ ಸರಿ ಇರೋದಿಲ್ಲ ಹಾಗಾಗಿ ನೀವು ಸ್ವಲ್ಪ ವಾಯುಮಾಲಿನ್ಯದ ಬಗ್ಗೆ ತುಂಬಾನೆ ಗಮನ ಹರಿಸಬೇಕು ಮೂರನೆಯದು ವಿದ್ಯುತ್ ವಿದ್ಯುತ್ ಎಲ್ಲರಿಗೂ ಈಗ ತುಂಬಾನೆ ಅವಶ್ಯಕವಾಗಿರುವ ಒಂದು ವ್ಯವಸ್ಥೆ ಆಗಿದೆ ಆದರೆ ಆ ವಿದ್ಯುತ್ತನ್ನು ನೀವು ಪದೇ ಪದೇ ಕಡಿತ ಮಾಡ್ತ ಇದ್ದರೆ ತುಂಬ ಕಷ್ಟ ಆಗತ್ತೆ ಯಾಕಂದರೆ ವರ್ಕ್ ಮಾಡೋರು ಇರ್ತಾರೆ ಸ್ಕೂಲಲ್ಲಿ ಮಕ್ಕಳು ಓದೋರಿಗೆ ಇರತ್ತೆ ಮನೇಲಿ ಬೇಕಾಗಿರತ್ತೆ ಈ ಟೈಮಲ್ಲಿ ನೀವು ವಿದ್ಯುತ್ತನ್ನು ತೆಗೆದುಬಿಟ್ರೆ ಅವರಿಗೆ ತುಂಬ ಕಷ್ಟ ಆಗತ್ತೆ ಆಮೇಲೆ ಸಂಜೆ ವೇಳೆ ಒಂದು ವಯಸ್ಸಾದವರು ಓಡಾಡ್ತಿರ್ತಾರೆ ಆ ಟೈಮಲ್ಲಿ ನೀವು ರಸ್ತೆ ದೀಪಗಳನ್ನು ತೆಗೆದುಬಿಟ್ರೆ ಅವರಿಗೆ ಎಷ್ಟು ಕಷ್ಟ ಆಗತ್ತೆ ಹಾಗಾಗಿ ದಯವಿಟ್ಟು ವಿದ್ಯುತ್ತನ್ನು ಸ್ವಲ್ಪ ಕಡಿಮೆ ತೆಗೆಯೋದನ್ನು ಮಾಡಿ ತೆಗೆಯೋಕ್ಕೆ ಇಲ್ಲದೆ ಅಂತು ಆಗೋಕೆ ಹಾಗೆ ಮಾಡೋದಕ್ಕೆ ಆಗಲ್ಲ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೀರಿ ಅಂತ ನಾನು ವಿನಂತಿಸಿಕೊಳ್ತೀನಿ ಮ್ ನಾಲ್ಕನೇಯದಾಗಿ ಜನಾಂಗೀಯ ಸಂಘರ್ಷ ಬರೀ ಹಿಂದೂ ಮುಸ್ಲಿಂ ಜಗಳಗಳು ಆಗ್ತಾ ಇರ್ತವೆ ಯಾಕೆ ಎಲ್ಲರೂ ಒಂದೇ ಎನ್ನುವ ಭಾವನೆ ನೀವು ಎಲ್ಲರ ಮನಸ್ಸಲ್ಲೂ ಹುಟ್ಟಿಸಬೇಕು ಪ್ರತಿನಿಧಿಗಳ ಅದು ಒಂದು ಅದು ಒಂದು ಕರ್ತವ್ಯವಾಗಿರೋದರಿಂದ ನೀವು ಅದನ್ನು ಮೊದಲು ಮಾಡಬೇಕು ಹಾಗಾಗಿ ಅದೊಂದನ್ನು ನೀವು ಮಾಡಿದರೆ ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಐದನೇದಾಗಿ ಕೌಟುಂಬಿಕ ಹಿಂಸೆ ಬರೀ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಜಗಳ ಆ ಜಗಳ ಬರೀ ಸಂಬಂಧಗಳಲ್ಲಿ ಜಗಳ ಇದನ್ನು ನೀವು ಎಲ್ಲರಲ್ಲೂನು ಒಂದು ಒಳ್ಳೆಯ ಮಹ ಮಾಹಿತಿಯನ್ನು ಹರಡಬೇಕು ಒಳ್ಳೆ ಒಳ್ಳೆ ವಿಚಾರಗಳನ್ನು ಶಾಲೆಗಳಲ್ಲಿ ಮಕ್ಕಳಲ್ಲಿ ತಿಳಿಸಬೇಕು ಅವಾಗ ಮಾತ್ರ ಮಕ್ಕಳಲ್ಲಿ ಒಳ್ಳೆಯ ಒಂದು ವಿಚಾರಗಳನ್ನು ನಾವು ತುಂಬಿದರೆ ಮನೇಲಿ ಅದನ್ನು ಹೋಗಿ ಅವರು ಹೇಳಿ ಅದು ದೊಡ್ಡವರಲ್ಲೂ ಅರ್ಥ ಮಾಡಿಸ್ತಾರೆ ಆವಾಗ ಕೌಟುಂಬಿಕ ಹಿಂಸೆಗಳು ಕಡಿಮೆ ಆಗ್ತವೆ ಅನ್ನೋದು ನನ್ನ ಅಭಿಪ್ರಾಯ ಇದನ್ನೆಲ್ಲ ಪ್ರತಿನಿಧಿಗಳು ತಾವೇ ಖುದ್ದಾಗಿ ನಿಂತು ಮಾಡಿದರೆ ತುಂಬ ಒಳ್ಳೇದು